ಐದು ಒಂದು ಎರಡು ಸಾವಿರ ಆರು ಏಳು ಎರಡು ಸಾವಿರ್ದ ಒಂದು ಎಂಟು ಒಂಬತ್ತು ಎರಡು ಸಾವಿರ್ದ ಎರಡು ಆಮೇಲೆ ಎಂಟು ಒಂಬತ್ತು ಎರಡು ಸಾವಿರ್ದ ಮೂರು ಹನ್ನೆರಡು ಒಂಬತ್ತು ಎರಡು ಸಾವಿರ್ದ ನಾಲ್ಕು